ಮೊದಲನೇದಾಗಿ ಹೇಳಬೇಕೆಂದರೆ ಕನ್ನಡ ನಮ್ಮ ಮಾತೃಭಾಷೆ ಇದನ್ನು ನಾವು ಎಲ್ಲೂ ಬೇಕಾದರೂ ಮಾತನಾಡಬಹುದು ಸುಲಭವಾಗಿ ಹಾಗೂ ಇದನ್ನು ಬರೆಯಲು ಓದಲು ತುಂಬ ಸೊಗಸಾಗಿ ಓದಬಹುದು ಹಾಗೂ ತುಂಬ ಸುಲಭವಾಗಿ ಇದನ್ನು ನಾವು ಓದಿ ಅಥವಾ ಬರೆಯಬಹುದು ಬೇರೆ ರಾಜ್ಯಗಳಲ್ಲಿ ನಾವು ಹೋದರೆ ಅಲ್ಲಿ ಕನ್ನಡ ಭಾಷೆಯನ್ನು ಸಾಮಾನ್ಯವಾಗಿ ಮಾತನಾಡುವುದಿಲ್ಲ ಎಲ್ಲೋ ಒಬ್ಬರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ ಹಾಗಾಗಿ ನಮ್ಮ ಕನ್ನಡ ಭಾಷೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಮಾತನಾಡೋ ಮಾತನಾಡೋ ಮಾತನಾಡುವುದು ಇದರಿಂದ ಕನ್ನಡ ಭಾಷೆಯಿಂದ ತುಂಬ ಮನಮುಟ್ಟುವ ಹಾಗೆ ಮಾತನಾಡಬಹುದು ಬರೆಯಲು ತುಂಬ ಸೊಗಸಾಗಿ ಬರೆಯಬಹುದು ಮತ್ತು ಪ್ರತಿಯೊಬ್ಬರ ಮನಮೆಚ್ಚುವ ಹಾಗೆ ಅಥವಾ ಮನಮುಟ್ಟುವ ಹಾಗೆ ನಾವು ಕನ್ನಡವನ್ನು ಮಾತನಾಡಬಹುದು ನಮ್ಮ ದಿನನಿತ್ಯ ದಿನನಿತ್ಯದಿಂದಲೂ ನಾವು ಕನ್ನಡ ಭಾಷೆಯನ್ನೇ ಉಪಯೋಗಿಸಿ ಮಾತನಾಡುವುದು ಇತ್ಯಾದಿ ಭಾಷೆಗಳನ್ನು ನಾವು ಜಾಸ್ತಿ ಯೂಸ್ ಮಾಡೋಲ್ಲ ಕನ್ನಡ ಭಾಷೆಯೇ ನಾವು ತುಂಬ ಯೂಸ್ ಮಾಡೋದು ಹಾಗಾಗಿ ಕನ್ನಡ ಭಾಷೆಯನ್ನು ಮಾತನಾಡಲು ನನಗೆ ತುಂಬ ಹೆಮ್ಮೆ ಇದೆ ಮತ್ತು ಕನ್ನಡ ಮಾತನಾಡುತ್ತಿದ್ದರೆ ಮಾತನಾಡುತ್ತಲೇ ಇರಬೇಕೆಂದು ಅನ್ನಿಸುತ್ತದ್ದೆ ಆದರೆ ಬೇರೆ ಭಾಷೆಗಳು ಹಾಗೆ ಆಗುವುದಿಲ್ಲ ಅದನ್ನು ಕಲಿಯಲು ತುಂಬ ಕಷ್ಟವಾಗುತ್ತವೆ ಆದರೆ ಕನ್ನಡ ಕಲಿಯೋದು ತುಂಬ ತುಂಬ ತುಂಬ ಸುಲಭ ಮತ್ತು ಮಾತನಾಡಲು ತುಂಬ ಸುಲಭ ಬರೆಯಲು ತುಂಬ ಸುಲಭ ಹಾಗಾಗಿ ಕನ್ನಡ ಭಾಷೆಯನ್ನು ತುಂಬ ಚೆನ್ನಾಗಿ ವರ್ಣಿಸಬಹುದು ಮಾತನಾಡಲೂಬಹುದು ಮತ್ತು ಕನ್ನಡ